ಇಪ್ಪತ್ತು ಸಾವಿರದ ಆರು ನೂರ ಹದಿನೈದು ನಲವತ್ತೊಂದು ಸಾವಿರದ ಐದು ನೂರ ಐವತ್ತೈದು ಮೂವತ್ತು ಸಾವಿರದ ನಾನ್ನೂರ ಎಂಬತ್ತು ಎಪ್ಪತ್ತು ಸಾವಿರದ ಏಳು ನೂರ ಅರುವತ್ತೈದು ಎಂಬತ್ತೆಂಟು ಸಾವಿರದ ಆರು ನೂರ ಐವತ್ತೈದು